ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಒಂದು ಪದ್ಧತಿಯಲ್ಲಿ ವಿವಿಧ ಪಾಕ ಪದ್ಧತಿಗಳು

ಅದು ಸ್ವೀಟ್ ಆಗಿರ್ಬೋದು ಖಾರ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಕರಿದ ಪದಾರ್ಥಗಳಾಗಿರ್ಬೋದು ಅನೇಕ ರೀತಿ ಅಂತಹ ಅನೇಕ ರೀತಿ ಆದಂತಹ ಅಡುಗೆಗಳು ನಮ್ಮ ಭಾರತದ ಒಂದು ಪಾಕ ಪದ್ಧತಿಯಲ್ಲಿ ಇವೆ ಭಾರತದಲ್ಲಿ ಯಾವಪ್ಪ ಅಂತಂದರೆ ಅವಾಗೆಲ್ಲ ಏನು ಮಾಡ್ತಿದ್ದರು ಜನರು ರೊಟ್ಟಿ ಪುಡಿಗಳು ಚಟ್ನಿ ಪಲ್ಯ ಸ್ವೀಟು ಅನೇಕ ರೀತಿಯಂತಹ ರೊಟ್ಟಿಗಳಲ್ಲಿಯೇ ಅನೇಕ ರೀತಿಯಾದಂತಹ ರೊಟ್ಟಿ ರೊಟ್ಟಿಗಳು ಯಾವು ಅಂತಂದರೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅನೇಕ ರೀತಿಯಾದಂತಹ ಅಡುಗೆಗಳು ಇವೆ ನಾವು ಕೂಡ ದಿನಾ ಪ್ರತಿನಿತ್ಯ ಅನೇಕ ರೀತಿಯ ಅಡುಗೆಗಳನ್ನ ಅನೇಕ ರೀತಿಯ ಪಾಕಗಳನ್ನು ತಯಾರಿಸ್ತೇವೆ ಅದರಲ್ಲಿ ನನಗೆ ಇಷ್ಟವಾದದ್ದು ಅಂತಂದರೆ ಜಾಮೂನು ಈಗ ಯಾರೂ ಏನಂತಂದರೆ ಸಿಹಿ ಪದಾರ್ಥಗಳನ್ನು ತಿನ್ನೋದೇ ಕಡಿಮೆ ಮಾಡಿದ್ದಾರೆ ಏಕಂದ್ರೆ ಎಲ್ಲರಲ್ಲೂ ಸಕ್ಕರೆ ಖಾಯಿಲೆ ಜಾಸ್ತಿ ಆಗ್ಬಿಟೈತ್ ಹಾಗಾಗಿ ಏನಾಗೈತಿ ಅನೇಕ ರೀತಿಯ ಜನರು ಸಕ್ಕರೇನ ಅಥವಾ ಬೆಲ್ಲಾನ ತಿನ್ನೋದು ಬಹಳ ಕಡಿಮೆ ಮಾಡಿದ್ದಾರೆ ಏಕಂದ್ರೆ ಸಕ್ಕರೆ ತಿನ್ನೋದರಿಂದ ಬೆಲ್ಲ ತಿನ್ನೋದರಿಂದ ಸಕ್ಕರೆ ಖಾಯಿಲೆ ಬರೋದಿಲ್ಲ ಬರೋದು ಖಾಯಿಲೆ ಎದಕಂತಂದ್ರೆ ಅತಿ ಹೆಚ್ಚಾಗಿ ಚಿಂತೆ ಮಾಡೋದರಿಂದ ಅತಿ ಹೆಚ್ಚಾಗಿ ಸ್ಟ್ರೆಸ್ ಒತ್ತಡಕ್ಕೆ ಒಳಗಾಗೋದರಿಂದ ಒಬ್ಬ ಮನುಷ್ಯ ಸಕ್ಕರೆ ಖಾಯಿಲೆ ಬರುತ್ತೆ ಹಾಗಾಗಿ ಸಕ್ಕರೆ ತಿನ್ನೋದು ಸಕ್ಕರೆ ಪದಾರ್ಥಗಳನ್ನು ತಿನ್ನೋದು ಕಡ್ಮೆ ಮಾಡಿದ್ದಾರೆ ಇವಾಗ ಏನಿದ್ದರೂ ಫೀಝಾ ಬರ್ಗರು ಪಾನಿಪೂರಿ ಗೋಭಿ ಕಚೋರಿ ಅವೆಲ್ಲ ಜಾಸ್ತಿಯಾಗಿದ್ದಾವೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಳೇ ಸಂಸ್ಕೃತಿ ಪದ್ಧತಿಗಳು ರೊಟ್ಟಿ ಪುಡಿ ಚಟ್ನಿ ಇವೆಲ್ಲವನ್ನೂ ಕಡಿಮೆ ಆಗಿದಾವೆ ಈಗ ಆಗ ಆಹಾರ ಪದಾರ್ಥಗಳು ಅತಿ ಹೆಚ್ಚಾಗಿ ಹಂಗ ಆ ಆ ರೀತಿಯಲ್ಲಿ ನೋಡ್ಬೇಕಂದ್ರೆ ಆಹಾರ ಅಂತಂದಾಗ ಎಲ್ಲರೂ ಎಲ್ಲರ್ಗೂ ಪ್ರತಿನಿತ್ಯದಲ್ಲಿ ಬೇಕೇ ಬೇಕು ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಇದೂ ಕೂಡ ಒಂದು ಹಾಗಾಗಿ ಏನು ಮಾಡ್ತಾರೆ ಅಡುಗೆಗಳನ್ನ ತಯಾರ್ಸೋಕ್ಕೆ ಟೈಮ್ ಇರೋಂಗಿಲ್ಲ ಇವಾಗ ಜನರಿಗೆ ಹಾಗಾಗಿ ಬೇಸರ ಬೇಸರ ಮಾಡಿಕೊಂಡು ಏನು ಮಾಡ್ತಾರೆ ಹೊರಗಡೆಂದ ತರ್ಸ್ಕೊಂಡು ತಿಂತಾರೆ ಹಾಗಾಗಿ ಏನಾಗ್ತದೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಏನು ಮಾಡ್ತೀವಿ ನಾವು ಈಗ ಮಕ್ಳಿಗು ಕೂಡ ಏನು ಮ್ಯಾಗಿ ಮಾಡಿ ಕೊಟ್ವಿ ಪಾಸ್ತಾ ಮಾಡಿ ಕೊಟ್ವಿ ಅದನ್ನು ತರಿಸಿ ತಿನ್ನಿಸಿದ್ವಿ ಇದನ್ನು ತರ್ಸಿ ತಿನ್ನಿಸಿದ್ವಿ ಈ ಥರ ನಾವು ಒಂದು ಒಂದಿಷ್ಟು ಸಂಸ್ಕೃತಿಗಳನ್ನು ಒಂದಿಷ್ಟು ಪದ್ಧತಿಗಳನ್ನು ಪಾಕ ಪದ್ಧತಿಗಳನ್ನು ಅಳವಡ್ಸ್ತಾ ಇದ್ದೀವಿ ಮಕ್ಕಳಿಗೆ ಮಸಾಲೆ ಪದಾರ್ಥಗಳಿಗೆ ಜಾಸ್ತಿ ಇದನ್ನು ಕೊಡ್ತಾಯಿದಾರೆ ಒತ್ತು ಕೊಡ್ತಾಯಿದ್ದಾರೆ ಅವಾಗಿನ ಕಾಲದಾಗೆಲ್ಲ ಏನು ಮಾಡ್ತಿದ್ದರು ಎಣ್ಣೆನೇ ಉಪಯೋಗ್ಸ್ಲಾರ್ದೆ ಅಡುಗೆ ಮಾಡ್ತಿದ್ದರು ಯಾವ ಥರ ಅಂತಂದರೆ ಬೆಂಡೆಕಾಯಿ ಹುರ್ದು ಬದ್ನೆಕಾಯ್ ಹುರ್ದು ಈರುಳ್ಳಿ ಹೆಚ್ಚಿ ಆಮೇಲೆ ಕೊತ್ತಂಬ್ಬರಿ ಕರಿಬೇವು ಅದೆಲ್ಲ ಅದೆಲ್ಲ ಹಾಕಿ ಪದಾ ಇದು ಅಡುಗೆಗಳನ್ನ ಮಾಡಿ ಕೊಡ್ತಾ ಇದ್ದರು ಎಷ್ಟು ರುಚಿ ಆಗ್ತಿತ್ತು ಅವಾಗಿನ ಕಾಲ್ದಾಗೆ ನಮ್ಮ ಅಜ್ಜಿಯವರು ನಮ್ಮ ತಾತ ಅಮ್ಮಂದಿರು ಅವರೆಲ್ಲ ಆದರೆ ಈಗ ಎಣ್ಣೆ ಇರಲಾರ್ದೆನೆ ಅಡುಗೆನೇ ಮಾಡೋಕ್ಕಾಗಲ್ಲ ಆ ಥರ ಒಂದು ಪ್ರವೃತ್ತಿಯನ್ನು ನಾವು ಬೆಳ್ಸ್ಕೊಂಡ್ಬಿಟ್ಟಿದೀವಿ ಇದು ಒಂದು ಪದ್ಧತಿ ಸ್ವಲ್ಪ ದೂರಾಗಬೇಕು ಆಮೇಲೆ ಸ್ವಲ್ಪ ನನಗೆ ಇಷ್ಟವಾಗಿದ್ದು ಅಡುಗೆ ಮಾಡಬೇಕಂದ್ರೆ ತುಂಬ ಇಷ್ಟ ನಮ್ಮ ಮನೆಲ್ಲಿ ಕೂಡ ರೊಟ್ಟಿ ಪಲ್ಯ ಪಚಡಿ ಅನ್ನ ಸಾಂಬಾರು ಮಾಡ್ತಾ ಇರ್ತೀವಿ ಯಾವುದೇ ಥರದ ಕರಿದ ತಿನಿಸುಗಳನ್ನ ನಾವು ಮಾಡೋದಿಲ್ಲ ಕಡಿಮೆ ಆಹಾರವ ತಯಾರಿಸಲು ಸುಲಭ ಅಂದರೆ ಟೀ ಕಾಫಿ ಭಾಳ ಕಠಿಣ ಅಂತಂದರೆ ಕಠಿಣ ಅಂತಂದರೆ ಯಾವುದು ಇಲ್ಲ ನಮ್ಮ ಪ್ರಕಾರ ಮತ್ತು ಮಾಡ್ತಾ ಹೋದರೆ ಎಲ್ಲವೂ ಸುಲಭನೇ ಆಗುತ್ತೆ ಎಲ್ಲನೂ ಇಷ್ಟವೂ ಆಗುತ್ತೆ ಹಾಗಾಗಿ ಪಾಕ ಪದ್ಧತಿಯಲ್ಲಿ ಅನೇಕ ರೀತಿಯ ಅಡುಗೆಗಳಿವೆ ಅಡುಗೆ ಮಾಡೋಕ್ಕೆ ಕಷ್ಟವಾದ ಅಡುಗೆ ಯಾವ ಥರ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡರೆ ಅದು ಸುಲಭ ಮತ್ತು ಯಾವುದೂ ಇಲ್ಲ ಆ ರೀತಿಯಾಗಿ ನಾವು ಟಿ ವಿ ಇವಾಗೆಲ್ಲ ಯೂಟೂಬ್ನಲ್ಲಿ ಇದೇನು ಮಾಡಬೇಕು ಅಂತ ಹೇಳಿ ಅನ್ಬಿಟ್ರೆ ಸಾಕು ಅದರದ್ದೆಲ್ಲ ಅಡುಗೆ ಪೂರ ಎಲ್ಲ ಮಾಡಿ ತೋರಿಸಿ ಎಲ್ಲ ಅದು ಏನು ಹೇಳಿಬಿಡ್ತಾರೆ ಯಾವ ಥರ ಮಾಡಬೇಕು ಎಷ್ಟು ಪ್ರಮಾಣದೊಳಗೆ ಹಾಕ್ಬೇಕು ಹೆಂಗ್ ಮಾಡಬೇಕು ಯಾವ ಥರ ಬೇಯಿಸ್ಬೇಕು ಎಷ್ಟು ನಿಮಿಷ ಬೇಯಿಸ್ಬೇಕು ಎಷ್ಟು ನಿಮಿಷ ಬಿಡಬೇಕು ಎಲ್ಲದೂ ಹೇಳಿ ಮಾಡ್ಬಿಡ್ತಾರೆ ಅಷ್ಟೊಂದು ಸುಲಭ ಆಗಿಬಿಟ್ಟಿದೆ ಈಗ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಹಾಗಾಗಿ ನಾವು ಅನೇಕ ರೀತಿಯನ್ನು ಪಾಕಗಳನ್ನು ನಾವು ಹಳೆಯ ಕಾಲ್ದಿಂದಲೂ ಬಂದಿದ್ದೀವಿ ಆಮೇಲೆ ನಮ್ಗೆ ಎಲ್ಲಿ ಯಾರು ಈಗ ರುಬ್ಬುತ್ತಾರೆ ಯಾರೂ ರುಬ್ಬೋಲ್ಲ ಯಾರೂ ಬೀಸೋಲ್ಲ ಎಲ್ಲ ಗಿರಣಿಗಳು ಬಂದಿದ್ದೇವೆ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಮಿಕ್ಸಿಗಳು ಬಂದಿದ್ದಾವೆ ಕುಟ್ಟೋದಿಲ್ಲ ಬೀಸೋದಿಲ್ಲ ಏನೂ ಮಾಡೋದಿಲ್ಲ ಈಗ ಎಲ್ಲರೂ ಮಿಕ್ಸೀ ಗಳಿಗೆ ಅಡೆಪ್ಟ್ ಆಗಿಬಿಟ್ಟಿದೀವಿ ಆ ಥರ ಆಗಿ ಈ ಒಂದು ಆಹಾರ ಪದ್ಧತಿಯಲ್ಲಿ ಏನು ಜೀವ ಸತ್ವ ಏನು ವಿಟಮಿನ್ಸ್ ಇಲ್ಲ ಏನೂ ಇಲ್ಲ ಈಗ ಏಕಂದ್ರೆ ಕ್ರಿಮಿನಾಶಕಗಳನ್ನು ಬಳಸೋದರಿಂದ ನಮ್ಮ ಆಹಾರಕ್ಕಾಗಿರ್ಬೋದು ಹಣ್ಣಿಗೆ ಆಗಿರ್ಬೋದು ಉಪಯೋಗಿಸ್ತಕ್ಕಂಥ ಈ ಒಂದು ಕ್ರಿಮಿನಾಶಕಗಳನ್ನು ಏನು ಸಿಂಪಡಿಸ್ತಾರಲ್ಲ ಅದಕ್ಕಾಗಿ ತರಕಾರಿಗಳಿಗೆ ಹಣ್ಣುಗಳಿಗೆ ಹಾಗಾಗಿ ಅವು ಏನಾಗ್ತಾ ಇದ್ದಾವೆ ನಮ್ಮ ತರಕಾರಿಗಳಾಗಿರ್ಬೋದು ಹಣ್ಣು ಹಂಪಲು ಸೊಪ್ಪು ಯಾವುದೇ ಆಗಿರ್ಬೋದು ಜೀವಸತ್ವವನ್ನು ಕಳ್ಕೊಳ್ತಾ ಇದ್ದಾವೆ ಅದ್ರಲ್ಲಿ ಯಾವುದೇ ಥರದ್ದು ವಿಟಮಿನ್ಸು ಮಿನರಲ್ಸು ಯಾವೂ ಏನೂ ಇಲ್ಲ ಯಾವುದೇ ಥರದ ಸತ್ವಾನ ನಾವು ಕಳ್ಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಮ ದೇಹದಲ್ಲಿ ಕೂಡ ಶಕ್ತಿ ಆದನ್ನು ತಿನ್ನೋದ್ರಿಂದ ಏನಾಗ್ತಾಯಿದೆ ನಮ್ಮ ದೇಹದಲ್ಲಿ ಶಕ್ತಿಯೇ ಇಲ್ದಂಗೆ ಆಗಿದೆ ಹಾಗಾಗಿ ಯೋಗಗಳಿಗೆ ಮತ್ತು ಅದು ಯಾವುದು ಆ ಫ್ರೋಟೀನು ಈ ಪ್ರೊಟೀನು ಆ ಟಾನಿಕ್ಕು ಇದು ಇದು ತೊಗೊಂಡು ನಾವು ನಮ್ಮ ಜೀವನ ಆಹಾರ ಪದ್ಧತಿಗಳನ್ನು ಬದ್ಲಾಯ್ಸ್ಕೊಳ್ತ ಇದ್ದೀವಿ ಆಹಾರ ಪದ್ಧತಿಗಳನ್ನು ಮ ಮರೀತಾ ಇದೀವಿ ಹಾಗಾಗಿ ಅಡುಗೆ ಮಾಡಿದ ನಮ್ಮ ಅಡುಗೆ ಮಾಡೋಕ್ಕೆ ಇಷ್ಟ ಅಡುಗೆ ಮಾಡ್ತೀವಿ ಕೂಡ ಆಹಾರ ಚಪಾತೀನ್ನು ಸುಲ್ಭವಾಗಿ ಮಾಡ್ಬೋದು ರೊಟ್ಟಿ ಸುಲ್ಭಾಗಿ ಮಾಡ್ಬೋದು ಪಚಡಿನೂ ಅಂತ್ರು ಇನ್ನೂ ಸುಲಭ ಎಲ್ಲ ಹಸಿದೇ ಸೌತೆಕಾಯಿ ಈರುಳ್ಳಿ ಟೊಮೊಟೋ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಕಾಳುಗಳು ಇದನ್ನೆಲ್ಲ ಹಾಕಿ ಪಚಡಿಗಳನ್ನು ತಯಾರಿಸ್ತೇವೆ ಇದು ಸುಲಭ ಮತ್ತು ಅದೇ ರೀತಿಯಾಗಿ ಕಷ್ಟ ಅಂತಂದರೆ ಹೋಳಿಗೆಗಳನ್ನ ಮಾಡ್ಕೊಳೋದು ಕಷ್ಟ ಆಗುತ್ತೆ ಸ್ವಲ್ಪ ಅದಕ್ಕೆ ಅನೇಕ ರೀತಿಯ ಎಲ್ಲರೂ ಒಂದು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ ನಾವೂ ಕೂಡ ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲರೂ ಒಳ್ಳೆಯ ರೀತಿಯ ಆಹಾರವನ್ನೇ ತಿನ್ನಿರಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇ